ನಾನು ಆನ್ಲೈನಲ್ಲಿ ನೈಕಿ ಶೂಸ್ ಆರ್ಡ್ರ್ ಮಾಡಿದ್ದೆ ಆ ಪ್ರಾಡಕ್ಟು ನಾನು ತೆಗೆದು ನೋಡಿದೆ ಪ್ರಾಡಕ್ಟು ಏನು ನಾನು ಆರ್ಡ್ರ್ ಮಾಡುವಾಗ ಇತ್ತು ಅದು ಇಲ್ಲಿ ಬಂದಾಗ ನನ್ನ ಕೈದಾಗ ಹಾಗಿರ್ಲಿಲ್ಲ ತುಂಬಾ ಲೋ ಕ್ವಾಲಿಟಿ ಪ್ರಾಡಕ್ಟಾಗಿತ್ತು ಮತ್ತು ಅದರದ್ದು ಲೇಸು ಅದರ ಕಲ್ಲರು ಎಲ್ಲ ಶೇಡಾಗೋಗಿದ್ವು ಮತ್ತದರ ಸೋಲ್ ಕೂಡಾ ತುಂಬಾ ಮೆತ್ತಗಾಗಿತ್ತು ಅದು ತೊಗೊಂಡು ನಾನು ರನ್ನಿಂಗ್ ಗಿನ್ನಿಂಗ್ ಎಲ್ಲ ಮಾಡ್ಲತ್ತಾರ ಫುಲ್ಲಿ ಲೂಸಾಗಿಬಿಟ್ಟಿತ್ತು ಅದು ನನಗೆ ತುಂಬಾ ಡಿಸ್ಕಂಫರ್ಟ್ ಮಾಡ್ತಾಯಿತ್ತು ಮತ್ತು ನನ್ನ ಸೈಝುನು ಶ ನನ್ನದೇನು ನಂಬರಿತ್ತು ಎಂಟು ನಂಬರಿತ್ತು ಅದು ಸೈಝ್ನು ತುಂಬಾ ಆ ಸೈಝಿಗಿಂತ ತುಂಬ ಚಿಕ್ಕದಾಗಿತ್ತು ನನ್ನ ಶೂಸು ತುಂಬಾ ಅದು ಡಿಸ್ಕಂಫರ್ಟಾಗ್ತಾಯಿತ್ತು ಅದರ ಲೇಸು ಕೂಡ ಚೆನ್ನಾಗಿರ್ಲಿಲ್ಲ ಮತ್ತು ಕಲ್ಲರು ಕೂಡ ಫೇಡಾ ಫೇಡಾಗ್ತಾನೆ ಇರ್ತಾಯಿತ್ತು ಇತ್ತು ಮತ್ತು ಅದರಿಂದ ತುಂಬ ಡಿಸ್ಕಂಫರ್ಟಾಗೋಯ್ತು ನಾನು ಅದು ಹಾಕ್ಕೊಂಡು ಎಲ್ಲಿಗಾದರೂ ಹೋಗ್ಲತ್ತುರ ಅದು ಅದರಲ್ಲಿ ತುಂಬಾ ಹಾ ಸವೆದಿದ್ ಥರ ಅನ್ನಿಸ್ತಾಯಿತ್ತು ತುಂಬಾ ತುಂಬಾ ಬ್ಯಾಡ ಎಕ್ಸ್ಪೀರಿಯನ್ಸ್ ಆಗೋಯಿತು ಆದರೆ ಅದು ಒಂದು ಮೂರು ತಿಂಗಳು ವ್ಯಾರಂಟಿ ಅಂದಿದ್ದರು ಬಟ್ ಎರಡೇ ತಿಂಗಳಲ್ಲಿ ಅದು ಎಲ್ಲ ಡ್ಯಾಮೇಜಾಗಿತ್ತು ಆ ಡ್ಯಾಮೇಜಾದಮೇಲೆ ನಾನು ರಿಟನ್ ಸಲುವಾಗಿ ಇದು ಹಾಕಿದ್ದೆ ಬಟ್ ಆ ಕಂಪ್ನಿಯಿಂದ ನನಗೇನು ರೆಸ್ಪಾನ್ಸೇ ಬರಲಿಲ್ಲ ಅವ್ರು ಬಂದು ಏನು ಎಕ್ಸ್ಚೇಂಜು ಮಾಡಿಕೊಡ್ಲಿಲ್ಲ ಅದು ತುಂಬಾ ನನಗೆ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗೋಯಿತು ಯಾಕಂದರೆ ನಾನು ಕ ನೈಕಿ ಕ್ವಾಲಿಟಿ ಚೆನ್ನಾಗಿರುತ್ತೆ ಅಂತ ಆನ್ಲೈನಲ್ಲಿ ಆರ್ಡ್ರ್ ಮಾಡಿದೆ ಬಟ್ ಅದು ತುಂಬಾ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗೋಯಿತು ಯಾಕಂದರೆ ಕ್ವಾಲಿಟಿ ಸರಿಯಾಗಿರಲಿಲ್ಲ ಅದ್ರಿಂದ ತುಂಬಾ ಬೇಜಾರಾಗೋಯಿತು ಆ ಪ್ರಾಡಕ್ಟಿಂದಲೇ ಮತ್ತದರಲ್ಲಿ ತುಂಬಾ ಅದು ಕ್ವಾಲಿಟಿಯೂ ಒರಿಜಿನಲ್ಲಿರಲಿಲ್ಲ ಅದು ಕ್ವಾಪಿ ಥರ ಇತ್ತು ಯಾಕಂದರೆ ಅದರದ್ದು ಏನು ನಂಬರ್ಸ್ ಇರಲಿಲ್ಲ ಸೀರಿಯಲ್ ನಂಬರ್ಸು ಮತ್ತು ಎಲ್ಲಾ ಅದರದ್ದು ಕಾಪಿ ಅನ್ನಿಸ್ತಾಯಿತ್ತು ನನಗೆ ಆನ್ಲೈನಲ್ಲಿ ಮೋಸ ಮಾಡಿದ್ದಾರೆ ಅಂತ ನನಗನ್ನಿಸ್ತಾಯಿದೆ ಆ ಶೂಜುನು ಕೂಡ ಕಾಪಿನೇ ಇದೆ ಶೂಸಲ್ಲಿ ಯಾವುದೂ ಕ್ವಾಲಿಡಿ ಕ್ವಾಲಿಟಿ ಆ ಥರ ಏನು ಇರಲಿಲ್ಲ ಮತ್ತದರಲ್ಲಿ ಸ್ಪಂಜು ಕೂಡಾ ಸರಿಯಾಗಿರಲಿಲ್ಲ ಹಾಕೊಂಡ್ಹೋದ್ರೆ ಅದರಲ್ಲಿ ತುಂಬಾ ಚುಚ್ತಾಯಿತ್ತು ಮತ್ತು ತುಂಬಾ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾಯಿತ್ತು ಅದು ಎಲ್ಲ ಶೂಸು ಎರಡೇ ತಿಂಗಳಲ್ಲಿ ಎಲ್ಲಾ ಟಿ ಹರಿದೋಯ್ತು ಅದು ಅದಕ್ಕೋಸ್ಕರ ನನಗೆ ತುಂಬಾ ನೆಗೆಟಿವ್ ಎಕ್ಸ್ಪೀರಿಯನ್ಸ್ ಆಗಿರೋದೆ ನನ್ನದು ಶೆಕೆಂಡ ಪ್ರಾಡಕ್ಟ್ ಮೇಲೆ ಅದು ಶೂಸಿನ ಮೇಲೆಯೇ ಆಗಿದೆ ಮತ್ತು ಅವರ ಕಂಪ್ನಿಯಿಂದಲೂ ತುಂಬಾ ಬೆ ಏನು ರೆಸ್ಪಾನ್ಸ್ ಬರಲಿಲ್ಲ ಅದಕ್ಕೂ ತುಂಬಾ ಅದು ಬೇಜಾರಾಗೋಯಿತು ಅದಕ್ಕೆ ಇದು ನನ್ನ ಸೆಕೆಂಡ್ ಪ್ರಾಡಕ್ಟು ತುಂಬಾ ನೆಗೆಟಿವ್ ಎಕ್ಸ್ಪೀರಿಯನ್ಸ್ ಆಗೋಗಿತ್ತು